ಹಾಂ ಹೇಳ್ರೀ ಹಾಂ ಓಕೆ ಏನು ಯಾವ ಡಿಪಾರ್ಟ್ಮೆಂಟ್ ರೀ ನಿಮ್ಮದು ಹಾಂ ಹಾಂ ರೀ ಕುವೆಂಪು ಅವ್ರ್ದು ಬೇಕಾಗಿತ್ತು ಏನ್ರೀ ಕುವೆಂಪು ಅವ್ರ್ದು ಹೆಂಗೆ ಅಕ್ಕಾವ ಅಂತ ಹೇಳಿರಿ ನಿಮಗೆ ಶ್ರೇಯಾ ಅವೂ ಬರೋದೆ ಅಂದ್ರೆ ಸ್ಟಾಕೆ ಬರದೇ ಕಮ್ಮಿ ಬರ್ತಾವೆ ರೀ ಲೈಬ್ರೆರಿಗೆ ನೆಂಡಾ ಕುವೆಂಪುಗೆ ಭಾಳ ಅದು ಏನಿದೆ ಅಂತಂದ್ರೆ ಭಾಳ ಮಂದಿ ಸ್ಟೂಡೆಂಟ್ಸ್ ಕುವೆಂಪುದು ಓದ್ಲಿಕ್ಕೆ ಅಂಥೇಳಿ ಮತ್ತು ಪರ್ಚೆಸ್ ಮಾಡಿ ಬಿಡ್ತಾರೆ ರೀ ಒಬ್ರು ಒಬ್ಬರು ಸೋ ಹಾಗಾಗಿ ಈಗಾರೆ ಸ್ಟಾಕ್ ಇರಲಿಕ್ಕಿಲ್ಲ ಅಂದ್ರೆ ನಮ್ಮ ಕಡೆ ಇದ್ದಿದೆ ಸ್ಟಾಕ್ ಎರಡು ಇದ್ದೀವಿ ರೀ ಅವನೂ ಸ್ಟೂಡೆಂಟ್ಸ್ ಒಯ್ದರೆ ರೀ ಇವತ್ತು ಎಮ್ ಟೆಕ್ಕಾ ಮತ್ತು ಎಮ್ ಬಿ ಎ ಐ ತಿಂಕ್ಸ್ ಎಮ್ ಬಿ ಎದವ್ರು ಏನು ನಂಬಳಿ ಯಾರೋ ಒಬ್ರು ಒಯ್ದರು ಅನ್ನಿಸ್ತದೆ ಒಯ್ದರೆ ರೀ ಸಪೋಸ್ ಅವ್ರು ಯಾವಾಗ ಇನ್ಫೋರ್ಮ್ ಮಾಡ್ತಾರೆ ಇದರ ಅಂತಲೂ ನಾನು ನಿಮ್ಗೆ ಹೇಳಿ ಅದು ನೋಡಿರಿ ಈಗ ಅವರೂ ನಾನು ಚೆಕ್ನ ಒನ್ ನಿಮಿಟ್ ರೀ ನಾನು ಚೆಕ್ ಮಾಡ್ತೀನಿ ಈಗ ನೋಡಿರಿ ಅವರು ಒಯ್ದಾರಾ ಅವರು ಒನ್ ವೀಕ್ ಅವರು ಒಯ್ದು ತ್ರೀ ಡೇಸ್ ಅಗ್ಯಾದ ರೀ ಸೋ ಒನ್ ವೀಕ್ ಅಂತಂದ್ರೆ ಅವ್ರಿಗೆ ಈ ಸಾಟರ್ಡೆ ತಗೊಂಡು ವಾಪಸ್ಸು ಕೊಡ್ಬೋದು ರೀ ಅವರು ಸೋ ಅವ್ರು ಈಗ ವಾಪಸ್ಸು ಕೊಟ್ಟಿದ್ದ ಮೇಲೆ ನಾನು ನಿಮ್ಗೆ ಇನ್ಫೋರ್ಮ್ ಮಾಡ್ಬೋದು ನೋಡಿರಿ ಶ್ರೇಯ ಈಗ ಅದು ಪರ್ಚೇಸ್ ಮಾಡ್ಲಿಕ್ಕೆ ಮತ್ತು ನೀವು ಮನೆಗೆ ಹೋಗಿ ಓದಿ ವಾಪಾಸ್ಸು ತಂದು ಕೊಡ್ಲಿಕ್ಕೆ ಬೇರೆ ಬೇರೆ ಚಾರ್ಜಸ್ ಅಪ್ಲೈ ಆಗ್ತಾವೆ ರೀ ಈಗ ನೀವು ಅದೂ ಎಮ್ ಆರ್ ಪಿ ಏನು ಅದ ಎಮ್ ಎಷ್ಟೋ ಅದ ರೀ ಅದ್ರದ್ದು ಎಮ್ ಆರ್ ಪಿ ಫೋರ್ ಏಯ್ಟಿ ಸಂಥಿಂಗ್ ಏನೋ ಅದ ರೀ ಎಮ್ ಆರ್ ಪಿ ಪ್ಲಸ್ ಅದು ನಮ್ದು ಟ್ರಾನ್ಸ್ಪೋಟೇಷನ್ ಚಾರ್ಜ್ ನಾವು ಅದ್ಕೆ ಹಾಕ್ತೀವಿ ರೀ ಅವು ಎರಡು ಹಾಕಿ ನೀವೂ ನಂಬಳಿ ಇದು ಮಾಡ್ಬೇಕು ಪರ್ಚೆಸ್ ಮಾಡ್ಬೇಕು ಆಗ್ತದೆ ನೀವು ಒನ್ ಇಲ್ಲ ನಾನು ಪರ್ಚೇಸ್ ಮಾಡಾಗಿಲ್ಲ ನಾನು ಒಂದು ವಾರ ಒಯ್ದು ಓದಿ ಓದ್ಕೊಂಡು ವಾಪಸ್ಸು ತಂದು ಕೊಡ್ತೀನಿ ಅಂತಂದ್ರೆ ವನ್ ವೀಕಿಗೆ ತರ್ಟಿ ರೂಪಿಸ್ ಚಾರ್ಜ್ ಮಾಡ್ತೀವಿ ರೀ ನಾವು ಮ್ಯಾಕ್ಸಿಮಮ್ ನೀವು ಒಂದು ಒಂದು ದಿನ ಮಿನಿಮಮ್ ರೀ ಮ್ಯಾಕ್ಸಿಮಮ್ ನೀವು ಒಂದು ವೀಕನ ಒಯ್ಬೋದು ವನ್ ವೀಕ್ಗಿಂತ ನೀವು ಹೆಚ್ಚಿಗೆ ಟೈಮ್ ತಗೊಂಡ್ರಿ ಅಂದ್ರೆ ನಾವು ಪೆನಾಲ್ಟಿ ಹಾಕ್ತೀವಿ ರೀ ವನ್ ಡೇ ಹೆಚ್ಗೆ ತೊಗೊಂಡ್ರೆ ನಾವೂ ಎಕ್ಸ್ಟ್ರಾ ಎಷ್ಟು ತೊಗೊಂಡಿರಿ ತರ್ಟಿ ರೂಪಿಸ್ ತೊಗೊಳ್ತೀವಿ ಅಲ್ಲರಿ ಈಗ ನಾವು ವನ್ ವೀಕಿಗೆ ಅಂತಂದ್ರೆ ಈಗ ನೀವು ಒಂದು ದಿನವೂ ಎಕ್ಸ್ಟ್ರಾ ತೊಗೊಂಡು ಅಂದ್ರೆ ಪ್ಲಸ್ ತರ್ಟಿ ರೂಪಿಸ್ ಮಾಡ್ತೇವೆ ರೀ ಟು ಡೇಸ್ ತೊಗೊಂಡ್ರೆ ಮತ್ತು ಪ್ಲಸ್ ತರ್ಟಿ ರೂಪಿಸ್ ಹಿಂಗೆ ಎಕ್ಸ್ಟ್ರಾ ಮಾಡ್ಕೊಳ್ತಾ ಹೊಗ್ತಿರ್ತದೆ ಪೆನಾಲ್ಟಿ ಇರ್ತದೆ ಅದ್ರದ್ದು ಯಾಕಂದ್ರೆ ನಾವು ಈಗ ಲೈಬ್ರೆರಿ ಅಂತಂದ್ರೆ ನೋಡ್ಕೊಳ್ಬೇಕು ಅಲ್ರಿ ಎಲ್ಲ ಈಗ ಬುಕ್ ಒಂದು ಬುಕಿಂದು ಒಂದು ಬುಕ್ನೂ ನಾವು ಕ ಮಿಸ್ ಆಯಿತಂದ್ರೆ ನಮಗೆ ಹೈ ಆತೋರಿಟಿದವರು ಕ್ವೆಷನ್ ಮಾಡ್ತಾರೆ ರೀ ಅವ್ರು ಕೇಳ್ತಾರೆ ನಮಗೆ ಹಾಂ ಸರಿ ರೀ ಅದು ತಂದ್ಕೊಟ್ರು ಅಂದ್ರೆ ಎರಡು ಬುಕ್ ಅವ ರೀ ಅದ್ರ ಎರಡನ್ನ ಯಾವ್ದನ್ನೂ ಯಾರು ವಾಪಸ್ಸು ತಂದು ಕೊಟ್ರು ಅಂದ್ರೆ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡೀ ಹೇಳ್ತೀನಿ ಅಂತ್ರಿ ಸರಿ ಓಕೆ ಶೋರ್